ಹಾಂ ಹೇಳಿ ಮ್ಯಾಮ್

ನಮಗೆ ಎರಡು ಲೀಟರ್ ಹಾಲು ಬೇಕಾಗಿತ್ತು

ಹಾಂ ಹಾಂ ಹೇಳಿ ಹಾಂ ಹೌದು ಮ್ಯಾಮ್ ಎರಡು ಲೀಟರ್ ನಮಗೆ ಅಂದರೆ ಯಾವುದಕ್ಕೆ ಅಂದರೆ ಮನೆ ಡೈಲಿ ಯೂಸಿಗೆ ನಮಗೆ ಹಾಲು ಹಾಂ ನಮಗೆ ಡೈಲಿ ಯೂಸಿಗೆ ನಮಗೆ ದಿನಕ್ಕೆ ನಾವು ಅಂದರೆ ಡೈಲಿ ಹಾಲೇ ಯೂಸ್ ಮಾಡೋದು ಅಂದರೆ ಕಾಫಿ ಟಿ ಏನು ಕುಡಿಯುವುದಿಲ್ಲ ಹಾಲೇ ಕುಡಿಯುವುದು ಹಾಗಾಗಿ ನಮಗೆ ಹಾಲು ಬೇಕು

ನಾವು ಅಡ್ರೆಸ್ ಕೊಡ್ತೇವೆ ನೀವು ಡೆಲಿವರಿ ಮಾಡ್ತೀರ ಹಾಂ ಹೌದು ಹಾಂ ಹೌದು ಅಡ್ರೆಸ್ ಹೇಳಬೇಕ ನೀವೂ ಹಾಲು ತಗೊಂಡು ಆದಮೇಲೆ ಫೋನ್ ಮಾಡಿ ನಾನು ಹೇಳ್ತೇನೆ ನಿಮ್ಗೆ ಇಂಥ ಪ್ಲೇಸಿಗೆ ಬನ್ನಿ ಅಂತ ಅಮೌಂಟ್ ಎಷ್ಟು ಆಗ್ಬಹುದು ಮೇಡಮ್ ಅಮೌಂಟ್ ಯಾವಾಗ ಕೊಡಬೇಕು ಈಗ ಕೊಡಬೇಕ

ಹಾಂ ಸರಿ ಆಯಿತು ಮೇಡಮ್ ಹಾಂ ನೀವು ತಂದು ಕೊಡುವುದಿಲ್ವ ಆದರೆ ನಾವು ಅಮೌಂಟ್ ಹೇಗೆ ಕೊಡಬೇಕು ಅಮೌಂಟು ಹಾಂ ಸರಿ ಆಯಿತು ಆಯಿತು ಓಕೆ ನೀವು ತಂದು ಕೊಡುವುದಿಲ್ಲ ಆದರೆ ಅವರಿಗೆ ಅಡ್ರೆಸ್ ಹೇಗೆ ಗೊತ್ತಾಗ್ತದೆ ನಮ್ಮದು ಹಾಂ ಬಸ್ಸಲ್ಲಿ ಹಾಂ ಹಾಂ ಸರಿ ಆಯಿತು ಹಾಂ ಸರಿ ಆಯಿತು ಹಾಂ ಆಯಿತು